ಹಾಂ ಹೇಳ್ಡ್ರಿ ಸರ್ ಹಾಂ ಹೌದ್ರಿ ಹ್ಞೂ ರೀ ನಾವು ಓಲಿಶಲ್ ರೇಟ್ ನಾವು ಹಾಕೊಳ್ತೀವ್ ಮತ್ತು ರಿಜಿನಿಬಲ್ ಅಂದ್ರ ಮತ್ತೆ ನಮಗೂ ಒಂದು ಸೊಲ್ಪ ಇರ್ತದ ರೀ ಸರ್ ಹಾಂ ಮತ್ತು ನಾವು ಹಾಂ ಪೋನ್ ಪೇ ಮಾಡಿದ್ರ ನಡಿತೈತಿ ಕ್ಯಾಶ್ ಬಂದ್ರ ಕೊಟ್ರ ನಡಿತೈತಿ ಚೆಕ್ ಬಂದ್ರ ಕೂ ಚೆಕ್ ಪೋನ್ ಪೇ ಈಗೆಲ್ಲ ನಡೆಯದಿಲ್ಲ ಸರ್ ಪೋನ್ ಪೇ ರೀ ನಡೆಯದಿಲ್ಲಾಗ ಈಗ

ಹಾಂ ಡಿಲೆವರಿ ಕೊಡ್ತಿನಿ ಪಾರ್ಸ್ ಹೇ ನಿಮ್ದು ರೀ ಸರ್ ಅದು ನಾ ನಾವು ಇಷ್ಟು ಕೊಟ್ಟು ಬಿಡದ ರೀ ನೀವು ಗಾಡಿ ತಗೊಂಡ್ಬಂದು ತೊ ಹಾಕೊಂಡ್ ಹೋಗಿ ಬಿಡದು ರೀ ಹ್ಞೂ ರೀ ಸರ್ ಈಗ ನೀವು ನೀವು ಈಗ ನಾವು ಬಂದ್ರ ಖರ್ಚ್ ನಮ್ದ ಯಾವ್ದ್ರಗನ ಖರ್ಚ್ ಬರತ್ರ್ಯ ಈಗ ನೀವು ಬಂದ್ರ್ಪಾ ಸ್ವಲ್ಪ ಉಳಿತೈತೆ ಅಂತ ಲೆಕ್ಕ ಹ್ಞೂ ರೀ ಹಿಂಗ್ರಿ ನಾವು ಕಳಿಸದ್ರೆ ಮತ್ತೆ ನೂರು ರೂಪಾಯಿ ಚಾರ್ಜ್ ಆಗೇತಿ ರೀ ಮತ್ತೆ ಹೌದಲ್ಲಾ ಹಾಂ ಇಷ್ಟು ಚಾರ್ಜ್ ಆಗೇತಿ ಈಗ ನೀವ ಬಂದರಪ್ಪ ಅಂದ್ರೆ ನಿಮ್ಮ ರಿಜಿನಿಬಲ್ ಆಗತ್ತ ಹಿಂಗೇತ್ ರೀ

ಐ ಬಿ ಏನು ರೀ ಹೌದ್ ರೇಟ್ ಇದೆ ಹಾಂ ಹೌದ್ರ್ಯಾ ಹೌದ್ರ ಈಗ ಇದು ಅದುರಿ ಸರ್ ಮತ್ತೀಗ ನಾವು ಅದಕ್ಕೂನು ಹೋಗ್ಬಕನ್ ರೀ ಮತ್ತೀಗ ಆಯ್ತು ಸರ್ ಕ್ವಾಲ್ಟಿ ಅದಕುವ ರೀ ಅದಕ್ಕೆ ಒಂದು ಐತ್ರಿ ಹಾಂ ಅದಕೆ ನಮ್ಗ ಕಸ್ಟಮ್ ಕಸ್ಟಮರ್ ಅವೇನು ರೀ ನಮ್ಮ ಹುಡುಗ್ ಅವೇ ಹೋಗ್ ಕಳ್ಸ್ತೇನೆ ರೀ ಅದಕ್ಕೆ ನಾವು ನಿಮ್ಗೆ ಏನು ಬೇಕು ನೋಡ್ರಿ ಎಲ್ಲ ಎ ಟು ಜಡ್ ಬಂದು ಬಂದ್ಬುಡ್ರಿ ಎ ಟು ಜಡ್ ಹಾಂ ರಿಜಿನೇ ರಿಜಿನೇಬಲ್ ಕೊಡ್ತಿವಿ ರೀ ಹಾಂ ಬರ್ರಿ ನೀವು ಬರ್ರಿ ಎಲ್ಲ ಯಾಕಂದ್ರೆ ಒಂದು ಸಲ ಕೊಟ್ರ ತಗೋರಿ ಇನ್ನೊಂದು ಸಲ ನೀವು ನಮ್ಮ ಗಿರಾಕಿಗಳೇ ದೇವರೇ ನಮ್ಗೆ ಗೊತ್ತನ ಹಾಂ ಧನ್ಯವಾದಗಳು ಧನ್ಯವಾದ ಪರಶುರಾಮ್ ಸರ್ ಧನ್ಯವಾದಗಳು ಓಕೆ